ನಾವು ಹನ್ಮಂತ ಅಂತ ರೀ ಅದು ಬಿಜಾಪುರ ಏನ್ರೀ ಹೌದಾ ರೀ ಇದು ಬಿಜಾಪುರಕ್ಕೆ ಸ್ವಲ್ಪ ಟೂರಿಸ್ಟ ಬರೋರಿದೀವಿ ನಾವು ಟೂರಿಸ್ಟ್ ಪ್ಲೇಸಾ ಸ್ವಲ್ಪ ಅಲ್ಲೇ ಇದರ ನೋಡಕ್ಕೆ ಬರಬೇಕಂತ ಇದ್ದೀವಿ ರೀ

ಹಾಂ ಇಲ್ಲಿ ಉಳ್ಕೊಳಕ್ಕೆ ರೀ ಮತ್ತೆ ಆಮೇಲೆ ಊಟ ಟೆ ಊಟದ ವ್ಯವಸ್ಥೆ ಅದು ಮತ್ತು ಪಿ ಜೀ ಇದ್ದರೆ ಚೊಲೋ ಆಗ್ತೈತೆ ನಮಗೆ ಮನೆ ಅದು ನಡಿಯಂಗೆ ಇಲ್ಲ ರೀ ನಮ್ಗೆ ಪಿ ಜಿ ಇದ್ರೆ ಸಲ್ಪ ಹುಡ್ಗೀರು ಇರ್ತಾರೆ ಹುಡ್ಗರು ಇರ್ತಾರೆ ಸಪ್ರೇಟ್ ಸಪ್ರೇಟ್ಟಾಗಿ ಇರ್ಬೇಕಾಕೈತೆ ರೀ ಅವರು ಅದಕ್ಕೆ ಪಿ ಜಿ ಪಿ ಜಿ ಅದು ಇದ್ರೆ ಚೊಲೋ ಆಗತ್ ರೀ ಪಿ ಜೀ ಇದ್ರೆ ಸ್ವಲ್ಪ ಹುಡ್ಗರು ಸಪ್ರೇಟ್ಟಾ ಹುಡ್ಗರು ಸಪ್ರೇಟಾಗಿ ಇರಕ್ಕೆ ಬರ್ತೈತ್ರಿ ಅದು ಅದು ಬಿಲ್ ಅದು ಎಷ್ಟು ಆಗತ್ತೆ ರೀ ಅದು ಹಾಂ ಸೊಲ್ಪ ಕಡಿಮೆ ಅದು ಆಗಲ್ಲ ರೀ ಹಾಂ ನಿಮ್ಮ ಹೆಸರು ರೀ ಶ್ರೀದೇವಿ ರೀ ನೀವು ಇರೋದ್ ಯಾವ ಊರಾಗೆ ರೀ ನಿಮ್ಗೆ ಗೋಳಗುಮ್ಮಟ ಬಿಜಾಪುರ ಹತ್ತಿರ ಆಗತ್ತೇನ್ ರೀ ಸರಿ ಮತ್ತೆ ರೀ ಅಲ್ಲಿ ಊಟ ಏನೇನು ಸ್ಪೆಷಲ್ ಇರತ್ತೆ ರೀ ನಿಮ್ಮಲ್ಲಿ ಹಾಂ ಊಟ ಏನೇನು ಮಧ್ಯಾಹ್ನ ನಾಷ್ಟಾ ಏನಿರುತ್ತೆ ಮಧ್ಯಾಹ್ನ ಮುಂಜಾನೆ ನಾಷ್ಟಾ ಮತ್ತು ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಕೊಡ್ತೀರಾ ಎಲ್ಲನೂ ಸೇರತ್ತೆ ರೀ ಹಾಂ ಹಾಂ ರಾತ್ರಿ ಊಟ ರೀ ಮತ್ತು ಅಲ್ಲಿ ವ್ಯವಸ್ಥೆ ನೀರಿನ ವ್ಯವಸ್ಥೆ ಅದು ಚೊಲೋ ಐತ್ರಿ ಇರ್ಲಿಕ್ ಅದು ಹಾಂ ಮತ್ತು ಅಲ್ಲಿ ಯಾವ ಯಾವ ಪ್ಲೇಸ್ ನೋಡ್ಬೋದು ಅಂತ ನಿಮ್ಗೆ ಗೊತ್ತಿರುವುದು ಅಷ್ಟೇ ಅಥವಾ ಜಾಸ್ತಿ ಮತ್ತೆ ಯಾವ ಸುತ್ತಮುತ್ತ ಇದ್ದದ್ದು ತೋರಿಸ್ತೀರಿ ಹ್ಞೂ ಸರಿ ಸರಿ ಬಂದು ಭೇಟಿ ಆಗ್ತೇವೆ ರೀ ಬಂದು ಭೇಟಿಯಾಗಿ ನಿಮ್ಗೆ ಕಾಲ್ ಮಾಡ್ತೇವೆ ರೀ ಹ್ಞೂ